ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವ್ರ್ದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಸಾವ್ರ್ದ ಒಂಬೈನೂರ ಎಂಬತ್ತೇಳು ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವ್ರ್ದ ಒಂಬೈನೂರ ಅರವತ್ತೊಂಬತ್ತು ಹದಿನೇಳು ಆಗಸ್ಟ್ ಸಾವರಿದ ಒಂಬೈನೂರ ಎಪ್ಪತ್ತ್ಮೂರು ಹದಿನೆಂಟು ನವೆಂಬರ್ ಸಾವಿರ್ದ ಒಂಬೈನೂರ ಐವತ್ತ ನಾಲ್ಕು